ರಿಟೇಲ್ ಹೋಲ್ಸೇಲ್ ಮಾರುಕಟ್ಟೆಗಳಂದರೆ ಈಗ ದಿನನಿತ್ಯ ವಸ್ತುಗಳಿಗೆ ನಮಗೆ ಕಿರಾಣಿ ಅಂಗಡಿ ಆಮೇಲೆ ಬೇಕರಿ ಆಮೇಲೆ ತರಕಾರಿ ಅಂಗಡಿ ಇವೆಲ್ಲ ರಿಟೇಲ್ ಮಾರುಕಟ್ಟೆಗಳ ಅಂಗಡಿಗಳು ಈಗ ಹೋಲ್ಸೇಲ್ ಮಾರುಕಟ್ಟೆ ಅಂತ ಹೇಳಿದರೆ ಈಗ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ ಥರ ಇದೆ ಅಲ್ಲಿ ಹೋಲ್ಸೇಲ್ ರೇಟ್ನಲ್ಲಿ ದವಸ ಧಾನ್ಯಗಳು ತರಕಾರಿಗಳು ಆಮೇಲೆ ದಿನನಿತ್ಯ ವಸ್ತುಗಳು ಬೇರೆ ರೀತಿ ಎಲ್ಲ ರೀತಿಯ ವಸ್ತುಗಳು ಸಿಗುತ್ತೆ ಅದು ಒಂದು ಥರ ಹೋಲ್ಸೇಲ್ ದರದಲ್ಲಿ ಕೊಡುತ್ತಾರೆ ಆದರೆ ಈ ಹೋಲ್ಸೇಲ್ ಇದರಿಂದ ಬಂದು ಈ ಸಣ್ಣ ಪುಟ್ಟ ಅಂಗಡಿಗಳಿಗೆ ಬಹಳ ತೊಂದರೆ ಆಗಿದೆ ಎಲ್ಲರೂ ಒಂದೇ ಕಡೆ ಸಿಗುತ್ತೆ ಅಂತ ಹೇಳಿ ಅಲ್ಲಿ ಹೋಗುತ್ತಾರೆ ನಾಲ್ಕು ಐದು ಕಡೆ ಹೋಗಿ ತಿರುಗುವ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ ಒಂದೇ ಮಾಲಿಗೆ ಹೋಗಿ ಶಾಪಿಂಗ್ ಮಾಡಿ ಬರುತ್ತಾರೆ ಅಲ್ಲಿ ಬೇರೆ ರೀತಿಗಳ ಆಫರ್ಗಳು ಇರುತ್ತೆ ಗಿಫ್ಟ್ಸ್ಗಳು ಇರುತ್ತೆ ಹಾಗೆ ಅದೇ ರೀತಿ ಈಗ ಇನ್ನೊಂದು ಥರ ಶಾಪಿಂಗ್ ಅಂದರೆ ಆನ್ಲೈನ್ ಶಾಪಿಂಗ್ಗಳಿದೆ ಆನ್ಲೈನ್ ಶಾಪಿಂಗಲ್ಲೂ ಬೇರೆ ರೀತಿಗಳಲ್ಲೂ ಎಲ್ಲ ರೀತಿಗಳ ವಸ್ತುಗಳು ವಿವಿಧ ಬ್ರ್ಯಾಂಡ್ಗಳು ವಿವಿಧ ರೀತಿಯಲ್ಲಿ ಬಣ್ಣ ಆಗಲಿ ಮಾಡೆಲ್ ಆಗಲಿ ಎಲ್ಲ ಬೇರೆ ಬೇರೆ ರೀತಿಗಳಲ್ಲೂ ನಿಮ್ಮ ಮೊಬೈಲಲ್ಲೇ ಕಾಣಿಸಿಕೊಳ್ಳುತ್ತದೆ ನಿಮಗೆ ಅದನ್ನು ಚೂಸ್ ಮಾಡೋದಕ್ಕೂ ಈಸಿ ಇದೆ ಆದ್ದರಿಂದ ಆನ್ಲೈನ್ ಶಾಪಿಂಗ್ ಮಾಡೋದು ಒಂದು ರೀತಿಯಲ್ಲಿ ಸುಖ ಒಂದು ಖುಷಿ ಮತ್ತು ಈಸಿ ಆದ್ದರಿಂದ ಆನ್ಲೈನ್ ಶಾಪಿಂಗಲ್ಲಿ ಬಹಳ ಜನರು ಆನ್ಲೈನ್ ಶಾಪಿಂಗ್ ಮಾಡೋದು ಜಾಸ್ತಿ ಆದರೆ ಆನ್ಲೈನ್ ಶಾಪಿಂಗಲ್ಲಿ ಒಂದು ಒಳ್ಳೆಯತನನೂ ಇದೆ ಕೆಟ್ಟತನಗಳು ಇದೆ ಏನು ಅಂತೇಳಿದ್ರೆ ಒಳ್ಳೆಯದು ಅಂದರೆ ಬ್ರ್ಯಾಂಡೆಡ್ ಐಟಮ್ಗಳನ್ನು ತೆಗೆದುಕೊಳ್ಳುವಾಗ ಅದೇ ರೀತಿಯಲ್ಲಿ ಬ್ರ್ಯಾಂಡು ಬರುತ್ತೆ ಒಂದೊಂದು ಸಲ ನಿಮಗೆ ಮೋಸ ಹೋಗೋದು ಚಾನ್ಸ್ ಇದೆ ಅನ್ಬ್ರ್ಯಾಂಡೆಡ್ ಐಟಮಲ್ಲಿ ಪೋಟೋ ತೋರಿಸ್ತಾರೆ ಆ ಪೋಟೋ ಕಾಪಿ ಥರ ಇರ್ ಅದೇ ರೀತಿ ಐಟಮ್ಗಳು ಮನೆ ಬಾಗಿಲಿಗೆ ಬರೋದಿಲ್ಲ ಆ ರೇಟು ತೋರಿಸುವುದು ಕಡಿಮೆ ಇರತ್ತೆ ಆದರೆ ಪ್ರೊಡಕ್ಟು ಬೆಲೆ ಜಾಸ್ತಿ ಥರ ಕಾಣಿಸುತ್ತಿದೆ ಬಟ್ ಮನೆ ಬಾಗಿಲಿಗೆ ಬಂದ ಮೇಲೆ ಆ ಪ್ರೊಡಕ್ಟಿಗೆ ರೇಟು ಅದೇ ಜಾಸ್ತಿ ಅನಿಸಿರುತ್ತೆ ಆದ್ದರಿಂದ ಈ ರೀತಿ ಮೋಸ ಹೋಗುವ ಚಾನ್ಸ್ಗಳು ಇರುತ್ತೆ ಆದರೆ ಅದನ್ನು ವಾಪಸ್ ಮಾಡಬಹುದು ವಾಪಸ್ ಮಾಡುವಾಗ ಮತ್ತೆ ಅದನ್ನು ಕಂಪ್ಲೇಂಟ್ ಹಾಕಿ ವಾಪಸ್ ಕಳಿಸಿ ಮತ್ತೆ ತರಿಸುವುದು ಒಂದು ಥರ ಕಷ್ಟದ ಕೆಲಸ ಅದು ನಮ್ಮ ಟೈಮಿಗೆ ಮತ್ತೆ ನಮ್ಮ ಪ್ರೊಡಕ್ಟು ನಮ್ಮ ಕೈಯಲ್ಲಿ ಇರೋದಿಲ್ಲ ಮತ್ತೆ ಕಾಯಬೇಕು ಆ ರೀತಿಯಲ್ಲಿ ಒಳ್ಳೆಯದು ಮತ್ತು ಕೆಟ್ಟದು ಎರಡೂ ಥರಗಳು ಆನ್ಲೈನ್ ಶಾಪಿಂಗಲ್ಲಿ ಕಾಣಿಸಿಕೊಳ್ಳುತ್ತದೆ ಮತ್ತೆ ಕೆಲವೊಂದು ಟೈಮ್ ನಮಗೆ ಬೇಕಾದ್ದಕ್ಕಿಂತ ಒಳ್ಳೆಯ ಐಟಮ್ಗಳೇ ಸಿಗುತ್ತೆ ಕಡಿಮೆ ದರದಲ್ಲೇ ಸಿಗುತ್ತೆ ಅದು ಒಂಥರ ಆವಾಗ ಈ ಒಂದು ಥರ ಖುಷಿ ಆಗುತ್ತೆ ಒಂದೊಂದು ಸಲ ಸಿಗುವುದು ಐಟಮ್ ಅದರ ಬೆಲೆಕ್ಕಿಂತ ಜಾಸ್ತಿನೇ ಇರುತ್ತೆ ಆವಾಗ ಬೇಜಾರು ಆಗುತ್ತೆ ಆದ್ದರಿಂದ ಎರಡೂ ರೀತಿಗಳ ಕೆಟ್ಟ ಮತ್ತು ಒಳ್ಳೆಯ ಅಭಿಪ್ರಾಯಗಳು ಇದೆ ಅದರ ತಕ್ಕಂತೆ ಐಟಮ್ಗಳು ಸಿಗುತ್ತದೆ ಆದ್ದರಿಂದ ಕೆಲವೊಂದು ಟೈಮ್ ಒಳ್ಳೆಯದು ಕೆಲವೊಂದು ಟೈಮ್ ಕೆಟ್ಟದು ಆಗುವ ಸಂದರ್ಭಗಳು ಇರುತ್ತದೆ